ನಮ್ಮ ಭಾರತ ದೇಶ ಈವಾಗ ಆರೋಗ್ಯ ಕ್ಷೇತ್ರದಲ್ಲಿ ತುಂಬನೇ ಒಂದು ಸುಧಾರಿಸ್ಕೊಂಡಿದೆ ಅಂತಲೇ ಹೇಳ್ಬೋದು ಏಕೆಂದ್ರೆ ಮುಂಚೆಯೆಲ್ಲ ನಮ್ಮ ಭಾರತ ದೇಶದಲ್ಲಿ ಒಂದೊಳ್ಳೆ ಹಾಸ್ಪಿಟ್ಲುಗಳು ಇರ್ತಿರಲಿಲ್ಲ ಮತ್ತು ಒಂದೊಳ್ಳೆ ಕ್ವಾಲಿಟಿ ಟ್ರೀಟ್ಮೆಂಟ್ ಸಿಗ್ತಿರಲಿಲ್ಲ ಜನಗಳಿಗೆ ಅಂತಲೇ ಹೇಳ್ಬೋದು ಏಕೆಂದ್ರೆ ಆವಾಗೆಲ್ಲ ನಮ್ಮಲ್ಲಿ ಅಷ್ಟೊಂದು ಇಂಪ್ರೂವೈಸ್ ಆಗಿಲ್ಲ ಏಕೆಂದ್ರೆ ಒಂದು ಆರ್ಥಿಕ ಒಂದು ಕಾರಣ ಅಂತಲೂ ಹೇಳ್ಬೋದು ಮತ್ತೆ ಒಂದು ಟೆಕ್ನಲಾಜಿಯ ಒಂದು ಕಾರಣ ಅಂತಲೂ ಹೇಳ್ಬೋದು ಒಂದು ಇನ್ಫ್ರಾಸ್ಟ್ರಕ್ಚರ್ ಅಂತಲೂ ಹೇಳಬೋದು ಏಕೆಂದ್ರೆ ಈವಾಗ ನೋಡಿ ಈವಾಗ ನಮ್ಮ ಆರ್ಥಿಕ ಸ್ಥಿತಿ ಯಾವಾಗ ಒಂದು ಬೆಂಬಲ ಅಭಿವೃದ್ಧಿ ಆಗುತ್ತೋ ಆವಾಗ ಪ್ರತಿಯೊಂದು ಕ್ಷೇತ್ರದಲ್ಲೂ ಒಂದು ಅಭಿವೃದ್ಧಿಯಾಗುತ್ತೆ ಅಂತಲೇ ಹೇಳ್ಬೋದು ಅದು ಆರೋಗ್ಯನರ ಇರಲಿ ಇಲ್ಲ ಟ್ರಾನ್ಸ್ಪೋರ್ಟೇಶನವ್ರಾಗಿರಲಿ ಇಲ್ಲ ಒಂದು ಟೆಕ್ನಾಲಜಿನಾರ ಇರಲಿ ಯಾವುದರಲ್ಲಾದ್ರೂ ಆಗಿರಲಿ ದುಡ್ಡು ಖರ್ಚು ಮಾಡಿದಷ್ಟು ಅದು ತುಂಬನೇ ಒಂದು ಅಭಿವೃದ್ಧಿಯಾಗುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿ ಆರೋಗ್ಯ ಕ್ಷೇತ್ರದಲ್ಲೂ ಅಷ್ಟೇ ಮುಂಚೆಯೆಲ್ಲ ನಮ್ಮ ದೇಶದಲ್ಲಿ ಬಡವರಿಗೆ ಒಂದೊಳ್ಳೆ ಟ್ರೀಟ್ಮೆಂಟ್ ಸಿಗ್ತಾಯಿರ್ಲಿಲ್ಲ ಏಕೆಂದ್ರೆ ಈವಾಗಲೂ ಅಷ್ಟೆನೇ ಎಲ್ಲ ಸಿಟಿಗಳಲ್ಲೇ ಒಂದು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಹಾಸ್ಪಿಟ್ಲುಗಳು ಕಟ್ಟಿಸ್ತಾಯಿದ್ದಾರೆ ಮತ್ತು ಒಂದು ಸೇವೆ ನೀಡ್ತಾಯಿದ್ದಾರೆ ಜನಗಳಿಗೆ ಅದೇ ರೀತಿ ನೀವು ಹಳ್ಳೀಲಿ ಆ ರೀತಿ ಟ್ರೀಟ್ಮೆಂಟು ಈ ರೀತಿ ಸರ್ವೀಸ್ಗಳು ಅಲ್ಲಿ ಸಿಗಲ್ಲ ಏಕೆಂದ್ರೆ ಅಲ್ಲಿ ಹಳ್ಳಿ ಜನಗಳಿಗೆ ದುಡ್ಡನ್ನು ಖರ್ಚು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಒಳ್ಳೊಳ್ಳೆ ಹಾಸ್ಪಿಟ್ಲುಗಳು ಅಲ್ಲಿ ಒಂದು ಸೇವೆ ಕೊಡ್ತಾಯಿಲ್ಲ ಅಂತಲೇ ಹೇಳ್ಬೋದು ಏಕೆಂದ್ರೆ ಹಳ್ಳಿ ಜನಗಳಿಗೆ ಅವ್ರಿಗೂ ಕೂಡ ಒಂದು ಯಾವುದೇ ರೀತಿ ಒಂದು ರೋಗ ಬಂದರೆ ಅವರು ಪ್ರತಿಯೊಂದು ಟ್ರೀಟ್ಮೆಂಟ್ ತಗೊಳ್ಳೋಕು ಒಳ್ಳೆ ಒಂದು ಟ್ರೀಟ್ಮೆಂಟ್ ತಗೋಳ್ಳೋಕೂ ಅವರು ಸಿಟಿಗೆ ಪ್ರಯಾಣ ಮಾಡಬೇಕು ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಏಕೆಂದ್ರೆ ಅಲ್ಲಿ ಹಳ್ಳಿಗಳಲ್ಲಿ ಗವರ್ಮೆಂಟ್ ಹಾಸ್ಪಿಟ್ಲುಗಳು ಅಂತ ಇರ್ತವೆ ಅಲ್ಲಿ ಯಾವುದೇ ರೀತಿ ಒಂದು ಒಳ್ಳೆ ಟ್ರೀಟ್ಮೆಂಟ್ಗಳು ಸಿಗಲ್ಲ ಡಾಕ್ಟ್ರುಗಳು ಕರೆಕ್ಟ್ ಟೈಮಿಂಗ್ಸಿಗೆ ಬರಲ್ಲ ಮತ್ತೆ ಒಳ್ಳೆ ಮೆಡಿಸಿನ್ಸ್ಗಳಿರಲ್ಲ ಮತ್ತೆ ಹಾಸ್ಪಿಟ್ಲಲ್ಲಿ ಯೂಸ್ ಮಾಡುವ ಒಂದು ಮೆಟೀರಿಯಲ್ಸ್ ಕೂಡ ಒಂದು ಅಲ್ಲಿ ಒಳ್ಳೆ ಸ್ಥಿತಿ ಇರಲ್ಲ ಅಂತಲೇ ಹೇಳ್ಬೋದು ಎಲ್ಲ ಕೆಟ್ಟೋಗಿರ್ತವೆ ಒಂದು ಐ ಸಿ ಯು ಬೆಡ್ಲ್ಲಿ ಒಂದು ಐ ಸಿ ಯು ಬೆಡ್ ಒಂದು ಸಿಗೋದಿಲ್ಲ ಮತ್ತು ಯಾವುದೇ ರೀತಿ ಆಕ್ಸಿಜನ್ ಸಪ್ಲೈಗಳು ಕರೆಕ್ಟಾಗಿರಲ್ಲ ಈ ರೀತಿ ತೊಂದ್ರೆನ ತುಂಬನೇ ಒಂದು ಸವಾಲುಗಳನ್ನ ಎದುರಿಸ್ತಾರೆ ಹಳ್ಳಿ ಜನಗಳು ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಅದೇ ಸಿಟಿಗಳಲ್ಲಿ ಹಿಂಗೆ ಆಗಲ್ಲ ಸಿಟಿಗಳಲ್ಲಿ ಒಳ್ಳೆ ಹಾಸ್ಪಿಟ್ಲುಗಳು ಪೂರ್ತಿ ಕ್ಲೀನಾಗಿರುತ್ತೆ ಎಲ್ಲ ಥರದ ವ್ಯವಸ್ಥೆ ಇರುತ್ತೆ ಬೆಡ್ ಕೂಡ ಒಂದು ಟೆಕ್ನಾಲಜಿ ಮೂಲಕ ಮೇಲೆ ಕೆಳಗೆ ಹಿಂದೆ ಮುಂದೆ ಬಟನ್ ಸಿಸ್ಟಮಲ್ಲೇ ಮಾಡ್ಬೋದು ಈ ರೀತಿಯ ಒಂದು ತುಂಬನೇ ಒಂದು ಇಂಪ್ರೂವೈಸ್ ಆಗಿದೆ ಸಿಟಿಗಳಲ್ಲಿ ಆಸ್ಪತ್ರೆಗಳು ಅಂತಲೇ ಹೇಳ್ಬೋದು ಆದರೆ ನೀವು ಹಳ್ಳಿಗೆ ಹೋಲಿಸ್ಕೊಂಡ್ರೆ ಇದು ಒಂದು ಸಮಾನತೆ ಇರುವುದಿಲ್ಲ ಆದ್ದರಿಂದ ತುಂಬನೇ ಒಂದು ತೊಂದರೆ ಅನುಭವಿಸ್ತಾರೆ ಒಂದು ತುಂಬನೇ ಒಂದು ಸವಾಲನ್ನು ಎದುರಿಸ್ತಾರೆ ಅಂತಲೇ ಹೇಳಬೋದು ಆದ್ದರಿಂದ ಆದಷ್ಟು ಈ ಸಮಾನತೆಯನ್ನು ಒಂದು ಸಮಬಲ ಮಾಡಬೇಕು ಹಳ್ಳಿಗಳಲ್ಲೂ ಒಂದು ಒಳ್ಳೊಳ್ಳೆ ಹಾಸ್ಪಿಟ್ಲುಗಳನ್ನ ಅಲ್ಲಿ ಸೇವೆ ಕೊಡೋಕೆ ಸ್ಟಾರ್ಟ್ ಮಾಡಿಸಿದ್ರೆ ಹಳ್ಳಿ ಜನಗಳಿಗೆ ಯೂಸ್ ಆಗುತ್ತೆ ಮತ್ತೆ ಒಂದು ಸಮಾಜಕ್ಕೂ ಒಂದು ಅದು ಒಳ್ಳೆಯ ಒಂದು ಸಂದೇಶ ತಲುಪುತ್ತೆ ಅಂತಲೇ ಹೇಳ್ಬೋದು ಮತ್ತು ಕ್ಲೀನ್ನೆಸ್ಸಲ್ಲೂ ಅಷ್ಟೆ ಈವಾಗ ನೀವು ನೋಡಿ ಪ್ರೈವೇಟ್ ಹಾಸ್ಪಿಟ್ಲುಗೂ ಗವರ್ಮೆಂಟ್ ಹಾಸ್ಪಿಟ್ಲುಗೂ ಹೋಲ್ಸಿಬಿಟ್ಟು ನೀವು ಮಾತಾಡಿದರೆ ಪ್ರೈವೇಟ್ ಹಾಸ್ಪಿಟ್ಲು ಒಂದು ತುಂಬನೇ ಒಂದು ಹೈ ಕ್ವಾಲಿಟಿ ಸರ್ವೀಸಿರುತ್ತೆ ಮತ್ತೆ ತುಂಬಿ ತುಂಬ ಕ್ಲೀನಾಗಿರುತ್ತೆ ಆದರೆ ಗೌರ್ಮೆಂಟ್ ಹಾಸ್ಪಿಟ್ಲುಗಳಲ್ಲಿ ಹಾಗಿರಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಯಾವುದೇ ರೀತಿ ಕ್ಲೀನಾಗಿರಲ್ಲ ಒಂದು ಹೈ ಕ್ವಾಲಿಟಿ ಅಲ್ಲಿ ಟ್ರೀಟ್ಮೆಂಟ್ಗಳು ಸಿಗಲ್ಲ ಆದರೆ ನೀವು ಖರ್ಚು ವೆಚ್ಚದಲ್ಲೂ ಅಷ್ಟೇ ಗೌರ್ಮೆಂಟ್ ಹಾಸ್ಪಿಟ್ಲುಗಳು ಕಡಿಮೆ ದುಡ್ಡು ಅಂದ್ಬಿಟ್ಟು ಬೇಕಾಬಿಟ್ಟಿ ನೋಡ್ತಾರೆ ಗೌರ್ಮೆಂಟ್ಟಿಂದ ಯಾವುದೇ ರೀತಿ ಒಂದು ಸಜೆಶನ್ ಸಿಗುವುದಿಲ್ಲ ಜನರಿಗೆ ಮತ್ತೆ ಒಂದು ಯಾವುದೇ ರೀತಿ ಆ್ಯಕ್ಷನ್ ತಗೋಳಲ್ಲ ಈ ರೀತಿ ಮೋಸ ಮಾಡೋರಿಗೆ ಆದರೆ ಪ್ರೈವೇಟ್ ಹಾಸ್ಪಿಟ್ಲುಗಳಲ್ಲಿ ಹಾಗಾಗಲ್ಲ ಏಕೆಂದ್ರೆ ಅವರದು ಹಾಸ್ಪಿಟ್ಲಿದ್ದು ಒಂದು ಇದಿರುತ್ತೆ ಅವ್ರೊಂದು ಡಿಗ್ನಿಟಿನಾ ಮೇಂಟೈನ್ ಮಾಡ್ತಾರೆ ಆದಷ್ಟು ಅಲ್ಲಿ ಜಾಸ್ತಿನೇ ಬಿಲ್ ಮಾಡ್ತಾರೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಏಕೆಂದ್ರೆ ಅದೊಂದು ಬಿಸ್ನೆಸ್ಸಾಗಿ ಅವರು ಕೂಡ ಒಂದು ತಲೆ ಯೂಸ್ ಮಾಡಿ ಆದಷ್ಟು ಜಾಸ್ತಿ ಬಿಲ್ಗಳು ಮಾಡ್ತಾರೆ ಈ ರೀತಿ ಸವಾಲುಗಳನ್ನು ನಮ್ಮ ಭಾರತ ದೇಶ ತುಂಬನೇ ಒಂದು ಅನುಭವಿಸಿದೆ ಅಂತಲೇ ಹೇಳ್ಬೋದು ಇದಕ್ಕೆ ಈ ಸವಾಲುಗಳನ್ನ ಭಾರತ ದೇಶ ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂದರೆ ಆದಷ್ಟು ಎಲ್ಲ ಕಡೆಯೂ ಒಂದೊಳ್ಳೆ ಸರ್ವಿಸ್ ನೀಡೋ ಒಳ್ಳೆ ಟ್ರೀಟ್ಮೆಂಟ್ ಸಿಗೋ ಗವರ್ಮೆಂಟ್ ಹಾಸ್ಪಿಟ್ಲುಗೂ ಎಲ್ಲ ಕಡೆನೂ ಸೇವೆಗೆ ತರಬೇಕು ಏಕೆಂದ್ರೆ ಆವಾಗ ಪ್ರತಿ ಜನಗಳು ದುಡ್ಡು ಬಡವರು ಮತ್ತೆ ದುಡ್ಡು ಖರ್ಚು ಮಾಡೋಕ್ಕಾಗ್ದಿಲ್ದೋರು ಇಂತ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೋಬಹುದು ಮತ್ತೆ ಒಳ್ಳೊಳ್ಳೆ ಡಾಕ್ಟ್ರುಗಳನ್ನ ಅಲ್ಲಿ ಸೇವೆಗೆ ಅಲ್ಲಿ ಹಾಕಬೇಕು ಮತ್ತು ಒಂದು ಒಳ್ಳೆ ಟೆಕ್ನಲಾಜಿರೋ ಮೆಷಿನರಿಸ್ಗಳನ್ನ ಒಳ್ಳೆ ಮೆಡಿಸಿನ್ಸ್ಗಳನ್ನ ಸಪ್ಲೈ ಯಾವಾಗಲೂ ಆಗ್ತಿರಬೇಕು ಹಾಸ್ಪಿಟ್ಲಿಗೆ ಆವಾಗಲೇ ಒಂದು ಆರೋಗ್ಯ ಕ್ಷೇತ್ರ ಒಂದು ತುಂಬನೇ ಒಂದು ಚೆನ್ನಾಗಿ ನಡೆಯುತ್ತೆ ಅಂತಲೇ ಹೇಳಬೋದು ಈ ರೀತಿ ನಮ್ಮ ಭಾರತ ದೇಶದಲ್ಲಿ ಮಾಡಿದಾಗ ನಾವು ಬೇರೆ ದೇಶದಲ್ಲಿ ಹೋಲಿಸಿ ಮಾತಾಡ್ಬೋದು ಏಕೆಂದ್ರೆ ಬೇರೆ ದೇಶದಲ್ಲಿ ಆಗಲೇ ತುಂಬನೇ ಒಂದು ಮುಂದುವರೆದಿರೋ ದೇಶ ಅಂತಲೇ ಹೇಳಬೋದು ಆಸ್ಟ್ರೇಲಿಯಾ ಇಲ್ಲೆಲ್ಲ ಒಂದೊಳ್ಳೆ ಟ್ರೀಟ್ಮೆಂಟ್ಗಳು ಸಿಗ್ತವೇ ಯು ಎಸ್ ಎಯಲ್ಲಿ ಅದೇ ರೀತಿ ನಮ್ಮ ಭಾರತವೂ ಕೂಡ ಯೋಚನೆ ಮಾಡ್ಬೇಕಂತಲೇ ಹೇಳೋಕೆ ಇಷ್ಟಪಡ್ತೀನಿ